ಕೃಷಿಯ ಬಗ್ಗೆ ನನಗೆ ನೆಚ್ಚಿನ ಅಂಶಗಳಂದ್ರೆ ನಮ್ಮ ಮನೆಲೆಲ್ಲ ತಾತ ಮುತ್ತಾತರ ಕಡೆಯಿಂದ ಕೂಡು ಕುಟುಂಬವಾಗಿ ಕೃಷಿಯಲ್ಲಿ ಚೆನ್ನಾಗಿ ಬೆಳೆ ಬೆಳೀತಿದ್ವಿ ಹಂಗಾಗಿ ಎಲ್ಲರೂ ಒಗ್ಗಟ್ಟಿಂದ ಕೆಲ್ಸಗಳನ್ ಮಾಡ್ತಿದ್ವಿ ಮೂ ವರ್ಷಕ್ಕೆ ಮೂರು ಬೆಳೆ ಬೆಳೀತಿದ್ವಿ ಬೇಸಿಗೆಗಾಲ ಚಳಿಗಾಲ ಆಮೇಲೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲದಾಗಲೂ ಎಲ್ಲಾ ಥರದ ಬೆಳೆಗಳು ಬೆಳೀತಿದ್ವಿ ಬೆಳೆಗಳು ಚೆನ್ನಾಗಿ ಬೆಳೀತಿದ್ವಿ ಮೊದ್ಲೆಲ್ಲ ಕೂ ಕೂಲಿ ಕೆಲಸ ಮಾಡೋಕ್ಕೆ ಯಾರೂ ಹೋಗ್ತಿರ್ಲಿಲ್ಲ ತನ್ನ ತಾನು ಪಾಡಿಗೆ ತಾನೆ ಕೃಷಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಒಗ್ಗಟ್ಟಾಗಿ ಬೆಳೆಗಳು ಬೆಳೀತಿದ್ದರು ಅಮ್ಮ ಬೆಳೆಗಳಂದರೆ ಅದರಲ್ಲಿ ಜಾಸ್ತಿ ಈರುಳ್ಳಿ ಬೆಳೆ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಇದು ಕಡಲೆ ಮತ್ತು ಗೋಧಿ ಅಮ್ಮ ಮಿಶ್ರ ಬೆಳೆಗಳು ಜಾಸ್ತಿ ಬೆಳೀತಿದ್ವಿ ಈರುಳ್ಳಿಯಲ್ಲೂ ಅಷ್ಟೇ ಮಿಶ್ರ ಮಿಶ್ರ ಬೆಳೆಗಳು ಜಾಸ್ತಿ ಬೆಳೀತಿದ್ವಿ ಅದರಲ್ಲಿ ಈರುಳ್ಳಿ ಜೊತೆಗೆ ಸೊಪ್ಪು ತರಕಾರಿ ಪ್ರತಿಯೊಂದೂ ಚೆನ್ನಾಗಿ ಬೆಳೀತಿದ್ವಿ ಮೊದಲೆಲ್ಲ ಮತ್ತು ಅವರವರು ಎಷ್ಟ್ ಎಷ್ಟು ಬೇಕೋ ಅಷ್ಟು ಬೆಳೆಗಳು ವರ್ಷ ತುಂಬ ಮನೆ ಕೂಡು ಕುಟುಂಬ ಹೊತ್ತು ಕಳೆಯುವಷ್ಟು ಬೆಳೆಗಳು ಚೆನ್ನಾಗಿ ಬೆಳೀತಿದ್ವಿ ಮೊದಲಿಗಿಂತ ಇವಾಗಂತೂ ಅವ್ರ ಅವ್ರ ಪಾಡಿಗೆ ಅವ್ರು ಅವ್ರು ಬೆಳಕೊಂಡು ತಿಂತಾರೆ ಅವ್ರವ್ರು ಅಂಶಗಳು ಅವ್ರ ಅವರಿಗೆ ಅವ್ರವ್ರ ಹೊಲಗಳ ಅವ್ರು ಅವರೇ ಅಣ್ಣ ತಮ್ಮನೂ ಆದಮೇಲೆ ಅಕ್ಕ ತಂಗೀರು ಅಂತ ಬೇರೆ ಬೇರೆ ಭಾಗ ಮಾಡ್ಬಿಡ್ತಾರೆ ಅದು ಹಂಗಾಗಿ ಅವ್ರ ಅವ್ರ ಹೊಲಗಳು ಅವ್ರ ಅವ್ರ ಇಚ್ಛೆ ರೀತಿ ಬೆಳೀತಾರೆ ವ್ಯವಸಾಯ ಮಾಡುವಾಗ ಅವ್ರ ಅವರಿಗೆ ಬೇಕಾದ ಸಲಕರಣೆಗಳು ಯಂತ್ರಗಳು ಅವು ಇವು ಉಪ್ಯೋಗಿಸ್ಕೊಂಡೇ ಅವ್ರು ಮಾಡ್ತಾರೆ ಮೊದಲು ಭಾಳ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ವಿ ಅಂದರೆ ಕೂಡು ಕುಟುಂಬದಿಂದ ಹೊರಗಡೆಯಿಂದ ಯಾರೂ ಬಂದು ಕೆಲಸ ಮಾಡುವ ಅವಶ್ಯಕತೇನೇ ಇರಲಿಲ್ಲ ಪ್ರತಿಯೊಬ್ಬರೂ ಮನೆಯಿಂದ ಹೊಲಕ್ ಹೋಗೋದು ಕೆಲಸ ಮಾಡೋದು ಎಲ್ಲಾ ಮಾಡ್ತಿದ್ವಿ ಮತ್ತು ಕಾ ಕಾಲ ಕಾಲಕ್ಕೆ ಬೆಳೆ ಬರುತ್ತಿತ್ತು ಚೆನ್ನಾಗಿ ಬೆಳೀತಿದ್ದವು ಮತ್ತು ಅವ್ರ ಅವ್ರ ಪಾಡಿಗೆ ಅವರು ಇವಾಗೆಲ್ಲ ಅಣ್ಣತಮ್ಮಂದಿರು ಅಂದ ಮೇಲೆ ಬೇರೆ ಬೇರೆ ಆಗಿರ್ತಾರೆ ಅವ್ರ ಪಾಡಿಗೆ ಅವರು ಬೆಳ್ಕಂತಾರೆ ಅವ್ರ ಪಾಡಿಗೆ ಅವ್ರವ್ರ ಇಷ್ಟ ಬಂದಿದ್ದ ಬೆಳೆ ಬೆಳೀತಾರೆ ಅವರು ಅಣ್ಣ ತಮ್ಮ ಅಂದ ಮೇಲೆ ಬೇರೆ ಬೇರೇನೆ ಆಗಿ ಹೋಗಿರ್ತಾರೆ ಹಾಗಾಗಿ ಅವ್ರ ಅವ್ರ ಇಷ್ಟ ಬಂದಿದ್ದ ತರಕಾರಿ ಅವ್ರ ಅವ್ರ ಇಷ್ಟ ಬಂದ ವ್ಯವಸಾಯಗಳು ಮಾಡ್ತಾರೆ ಅಡಿಕೆ ನನಗೆ ಕೃಷಿಯಲ್ಲಿ ಇಷ್ಟ ಸಂತೋಷವಾಗಿದ್ದು ಅಂದರೆ ಒಂದು ನಾನು ಒಂದು ಎಕರೆ ಹೊಲಕ್ಕೆ ಅಡಿಕೆ ಗಿಡ ಕೂರ್ಸಿದ್ವಿ ಈಗ ಐದು ವರ್ಷ ಆದ್ಮೇಲೆ ಫಲ ಬಂದಿದೆ ಅದರಲ್ಲಿ ಆರು ತಿಂಗಳು ಫಲ ಸಿಗುತ್ತೆ ಒಳ್ಳೆಯ ಲಾಭ ಸಿಕ್ಕಿದೆ ಹಂಗಾಗಿ ಸಂತೋಷವಾಗಿದೆ